ಮಹಿಳೆ ಅಥವಾ ಗೃಹಿಣಿಯರಿಗಾಗಿ ರೇಡಿಯೊ ಮತ್ತು ವೃತ್ತಪತ್ರಿಕೆಗ್ಳು ಇವತ್ತು ವಿಶೇಷ ಸ್ಥಾನಮಾನ ಕ್ ಬೇಕು ಅಂದ್ರೂ ನಾನು ಸಹ ಕೇಳ್ತೀನಿ ಇವತ್ತು ಏನಿತ್ತು ಆಕಾಶವಾಣಿ ಇವತ್ತು ಮೂಲೆ ಗುಂಪಾಗಿದೆ ಅದು ಎಲ್ಲೋ ಕ್ ತುಂಬ ಆಗೋಗ್ಬಿಟ್ಟ್ ಆ ಜಾಗದಲ್ಲಿ ಎಫ್ ಎಮ್ ರೇಡಿಯೊಗಳು ಬಂದು ಕುತ್ಕೊಂಡಿದ್ದಾವೆ ಬಟ್ ಇವತ್ತು ವೃತ್ತಪತ್ರಿಕೆಗಳೆ ಒಂದಷ್ಟು ಭಾಗದಲ್ಲಿ ಮಹಿಳೆಯರ್ಗೆ ಆದ್ಯತೆ ಕೊಟ್ಟಿವೆ ಅದ್ನ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾವುದಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಸೌಂದರ್ಯಕ್ಕೆ ಸಂಬಂಧಪಟ್ಟಿದ್ದಂಥವುದ್ದು ಮತ್ತು ವೈಯಕ್ತಿಕ ಸಮಸ್ಯೆಗೆ ಸಂಬಂಧಪಟ್ಟಂಥವುದ್ದು ಈ ಆಮೇಲೆ ಇವು ಉದ್ಯೋಗ ಮತ್ತು ಔದ್ಯೋಗಿಕ ಸಂಬಂಪಟ್ಟಂಥವುದ್ದು ಒಂದು ಕ ಒಂದು ಅರ್ಧ ಶೀಟ್ ಒಂದು ಕಾಲಂನ ಅವಾಗ ಅಂಕಣಗಳಲ್ಲಿ ವೃತ್ತಪತ್ರಿಕೆಗಳೆ ಬರ್ತಾ ಇದೆ ಹಾಗೂ ಟಿ ವಿ ಮಾಧ್ಯಮಗಳಲ್ಲೂ ಒಂದಷ್ಟು ಚರ್ಚೆಗಳು ಸಹ ಆಗ್ತಾ ಇದೆ ಅದರ ಬಗ್ಗೆ ಇನ್ನು ಎರಡು ಮಾತಿಲ್ಲ ಆದರೆ ರೈತ ಮಹಿಳೆಯರ ಬಗ್ಗೆ ಬರಬೇಕಾಗಿದೆ ಮತ್ತು ನೊಂದ ಮಹಿಳೆಯರು ಸಂಕಷ್ಟ ಮತ್ತು ದೌರ್ಜನ್ಯಕ್ಕೆ ಸಂತ್ರಸ್ತಕ್ಕೆ ಈಡಾದಂತ ಮಹಿಳೆಯರ ಬಗ್ಗೆ ಕಾನೂನಿನ ಅರಿವಾಗಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಥ್ವಾ ರಾಜಕೀಯ ಪ್ರಾತಿನಿಧ್ಯ ಕೊಡೋದ್ರ ಬಗ್ಗೆ ಆಗಲಿ ಮತ್ತು ಆಕೆಯ ವಿದ್ಯಾಭ್ಯಾಸ ಮತ್ತು ಔದ್ಯೋಗಿಕ ಮಾರ್ಗದರ್ಶನ ಕೊಡೋದಂತಾಗ್ಲಿ ಮಾರುಕಟ್ಟೆ ಮಾಹಿತಿ ಆಗಲಿ ಅದು ಸಿಗ್ತಾ ಇಲ್ಲ ಈ ಬಗ್ಗೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಇದೇ ರೀತಿ ಕೊಡಬೇಕಾಗುತ್ತೆ ಇವತ್ತು ಬಹುತೇಕ ಪ ವೃತ್ತಪತ್ರಿಕೆಗಳಲ್ಲಿ ಪೇಜ್ಗಳು ಕಾಲಮ್ಮು ಕಡಿಮೆ ಮಾಡಾಕ್ಬಿಟಿದಾರೆ ಇವತ್ತು ಪೇಪರ್ ಬೆಲೆ ಆಗ್ಬೋದು ಪ್ರಿಂಟ್ ಮೀಡಿಯಾದ ಬೆಲೆ ಆಗ್ಬೋದು ಸಾಗಣೆ ವೆಚ್ಚದ್ದೂ ಸಮಸ್ಯೆ ಆಗಿದೆ ಇವತ್ತು ನಮ್ಮ ಕನ್ನಡ ಪತ್ರಿಕೆ ಎಷ್ಟರ ಮಟ್ಟಕ್ಕೆ ಹೋಗ್ತಿದ್ದವೋ ನಾವು ಬೇರೆ ಬೇರೆ ಹೇಳ್ಬೇಕಾಗಿಲ್ಲ ಕೊಂಡು ಹೋದ ಕಡಿಮೆಗೆ ಅವರು ಸಹ ಕಂಪ್ನಿಗಳಲ್ಲಿ ಇದಾಗಿದ್ದಾರೆ ಜೊತೆಗೆ ವೃತ್ತಪತ್ರಿಕೆಗ್ಳು ಇವತ್ತು ಬಂಡವಾಳ ಶಾಹಿಗಳ ಕೈಯಲ್ಲಿ ಕುತ್ಕೊಳ್ಳೋದ್ರಿಂದ ಅಲ್ಲಿನ ಸಂಪಾದಕರಿಗಾಗಲಿ ಮತ್ತು ಬ ಅವರ ಬಳಗಕ್ಕಾಗಲಿ ಮುಕ್ತ ಅವಕಾಶ ಕೊಟ್ಟಿಲ್ಲ ಆತ ಏನು ಹೇಳ್ತಾನೊ ಅಷ್ಟೇ ಮಾಡಬೇಕಾಗುತ್ತೆ ಅತಿ ಹೆಚ್ಚು ರಾಜಕೀಯ ಮತ್ತು ಅಪರಾಧಗಳಕ್ಕೆ ಜಾಗ ಕೊಟ್ಟಿರೋದು ಗೃಹಿಣಿಯರಿಗಾಗಿ ಕೊಡುವಂಥದ್ದು ಕಾಲಮ್ಸ್ ಕಡಿಮೆ ಇದ್ದಾವೆ ಇದು ಇನ್ನೂ ಜಾಸ್ತಿ ಕೊಡಬೇಕಂತ ನನ್ನ ಆಶಯ